ಹಲೋ ಹಾಂ ಸರ್ ತಾವು ಕಿರಾಣಿ ಅಂಗ್ಡಿಯವರಾ ಕಿರಾಣಿ ಅಂಗ್ಡಿಯವ್ರು ಏನೇನು ಐತ್ರಿ ಸರ್ ನಿಮ್ಮ ಅಂಗಡಿಯಾಗ

ಹೌದಾ ಸಕ್ಕರೆ ಹೆಂಗೆ ಕೆಜಿಗೆ ಕೊಡ್ತೀರಿ ಸರ್

ಸರ್ ನಾವು ನಮ್ಮ ಮನೆ ಒಳ್ಗೆ ಒಂದು ಮದುವೆ ಇದೆ ಹಂಗಾಗಿ ನೀವು ನಮ್ಗೆ ಸಕ್ಕರೆ ಮತ್ತು ಬೆಳೆ ಹಕ್ಕಿಯೆಲ್ಲ ಒಂದು ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಕೊಡ್ತೀರಾ ಹಾಂ ಓಲ್ಸೇಲ್ ಎಲ್ಲ ತಗೋಳ್ತೀನಿ ಕಡಿಮೆ ರೆಟಲ್ಲಿ ಕಡಿಮೆ ರೆಟಲ್ ಏನಾರ ಕೊಡೋಕಾಗತ್ತಾ ನೋಡಿ ನಮಗೊಂದು ಸಕ್ಕರೆ ಒಂದು ಹತ್ತು ಕೆಜಿ ಬೇಕು ಬೇಳೆ ಒಂದು ಐದು ಕೆಜಿ ಬೇಕು ಆಮೇಲೆ ಇದು ಅಲ್ಸಂದೆ ಒಂದು ಐದು ಕೆಜಿ ಬೇಕು ಮಡ್ಕೆ ಐದು ಕೆಜಿ ಬೇಕು ಆಮೇಲೆ ಬೆಲ್ಲ ಬೇಕಾಗತ್ತೆ ಬೆಲ್ಲ ಒಂದು ಐದು ಕೆಜಿ ಬೆಲ್ಲ ಬೇಕಾಗತ್ತೆ ರವೆ ಒಂದು ಐದು ಕೆಜಿ ಬೇಕಾಗುತ್ತೆ ಹಾಂ ಅದನ್ನೆಲ್ಲನು ಒಂದು ಸ್ವಲ್ಪ ನೀವು ರೆಟ್ ರಿಸನೆಬಲ್ ರೆಟ್ ನಮ್ಗೆ ಕೊಟ್ರ ನಾವು ನಿಮ್ಮ ಅಂಗಡಿ ಒಳಗ ಖರೀದಿ ಮಾಡ್ತಿವಿ ಸರ್ ಹಾಂ ನೀವು ಹೆಂಗ್ ಹೇಳ್ತಿರೋ ಹಂಗೇ ಓಮ್ ಡೆಲವರಿ ಬರತ್ತೆ ನಾವು ಕೊಡ್ತೀವಿ ಅಂದರೆ ಓಮ್ ಡೆಲವರಿನೇ ಕೊಡ್ರಿ ಇಲ್ಲಾಂದರೆ ತೊಂದರಿ ಇಲ್ಲ ಪರವಾಗಿಲ್ಲ ನೀವು ಬಂದರೆ ತಗೋಳ್ರಿ ಅಂದರೂನು ಬಂದೇ ತಗೋಳ್ತೀವಿ

ಹಾಂ ಶಾಪ್ ದೂರ ಆಗತ್ತೇನೋ ಎಲ್ಲಿ ಬರತ್ತೆ ನಿಮ್ಮ ಶಾಪು ಕೊಪ್ಪಳಾನಾ ನಮ್ಮದು ಕೊಪ್ಪಳನೇ ಸರ್ ಅದಕ್ಕೆ ಕೇಳಿದೆ ಹಾಂ ಬೇಡಿಯಾರ ಕಂಬ ಇದೇನಾ ನಮ್ಮದು ಭಾಗ್ಯನಗರ ಬರತ್ತೆ ಆ ಭಾಗ್ಯನಗರದೊಳಗೆ ದೂರ ಆಗತ್ತೇನೋ ಅನ್ಸತ್ತೆ ಓಮ್ ಡೆಲವರಿನ ಕೊಟ್ಬಿಡಿ ನಾನು ನಿಮ್ಗೆ ಪೇ ಮಾಡ್ತೀನಿ

ಆಯಿತು ಸರ್ ಆಯಿತು ಓಕೆ ಓಕೆ ಹಾಗೆ ಮಾಡಿ ಓಕೆ ತ್ಯಾಂಕ್ ಯು ಸರ್